ಹಲೋ ಹೇಳಿ ಹಾಂ ಗುಡ್ ಇವ್ನಿಂಗ್ ಹಾಂ ಆಯಿತು ನಿಮ್ಮದಾಯ್ತಾ ಹಾಂ ಏನು ಸಮಸ್ಯೆ ಇದೆ ಕಾಲ್ ಮಾಡಿರೋದು ಹಾಂ ಎಂತಕ್ಕೆ ಮ್ಯಾರೇಜ್ಗಾ ಅಂದರೆ ಈಗ ಅವ್ರ್ಗೆ ಎಕ್ಸಾಮ್ಸ್ ನಡೀತಿದೆ ಸೊ ಲೀವ್ ಎಲ್ಲ ಕೊಡೋಕ್ಕಾಗಲ್ಲ ನಿಮ್ಮ ಮಗ ಅಂತು ತುಂಬ ಡಲ್ಲಿದ್ದಾನೆ ಸೊ ಅದರಲ್ಲೂ ಬೇರೆ ಎಕ್ಸಾಮ್ಸ್ ಅಂತಿದ್ದೀರಾ ಮತ್ತೆ ಫೇಲಾದರೆ ನಮ್ಮ ಕಡೆಯಿಂದ ಮತ್ತೆ ನೀವೇ ನಮ್ಗೆ ಕಂಪ್ಲೇಂಟ್ ಮಾಡ್ತೀರ ಅಲ್ಲವಾ ಹಾಂ ಇದು ಇವರು ಎಜುಕೇಷನ್ ಚೆನ್ನಾಗಿ ಮಾಡ್ತಿಲ್ಲ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಈಗ ನೀವು ಲೀವ್ ಕೇಳೋದೆಲ್ಲ ಪ್ರೋಪರ್ ಆಗಿದೆಯಾ ಈಗ ಬೇಕೇ ಬೇಕಾ ಲೀವ್ ಅನ್ನೋದು ಹಾಂ ಎಷ್ಟು ದಿನ ಬೇಕು ಈಗ ಎಕ್ಸಾಮ್ಸ್ ಇದೆ ಅಂತ ನಾನು ಹೇಳ್ತಿದೀನಿ ತಾನೆ ಮತ್ತೆ ಟು ಡೇಸ್ ಹೆಂಗ್ ಕೇಳ್ತೀರ ನೀವು ಮತ್ತು ಇಲ್ಲಿ ಹಾಂ ಐ ಮೀನ್ ಸ್ಕೂಲಿಗೆ ತಂದುಬಿಡ್ತಿರ ತಾನೆ ಆ್ಯಂಡ್ ನಿಮ್ಮ ಕ ನಾನು ಹೇಳೋದೆನಂದರೆ ಅವ್ರಿಗೆ ಹೋಮಲ್ಲೆಲ್ಲ ಎಜುಕೇಶನ್ಸ್ ಎಲ್ಲ ಕೊಡಿ ಅವರು ತುಂಬ ಡಲ್ಲಿದಾರೆ ಟ್ಯೂಷನ್ನು ಅಂದರೆ ಯಾವ ಥರ ಅಂದರೆ ನಾವು ಎಷ್ಟು ಹೇಳ್ಕೊಟ್ಟಿದ್ರು ಅವ್ನ್ಗೆ ಅರ್ಥ ಆಗ್ತಿಲ್ಲ ಸೊ ಅದರಿಂದ ನೀವು ಚೆನ್ನಾಗಿ ಇನ್ನೂ ಹೇಳ್ಕೊಡ್ಬೇಕಾಗುತ್ತೆ ಮನೇಲಿ ತುಂಬಾ ಸ್ಟ್ರಿಕ್ ಮಾಡಿ ಓದಿಸ್ಬೇಕಾಗುತ್ತೆ ಪ್ರೊಪರ್ರು ಎಜುಕೇಷನ್ ಇನ್ನೂ ಅವ್ನ್ಗೆ ಕೊಡಬೇಕು ನೀವು ಕೂರಿಸಿಕೊಂಡು ಅವ್ನಿಗೆ ಹೇಳ್ಕೊಡ್ಬೇಕು ಇಲ್ಲಾಂದರೆ ಅವ್ನು ಹಂಗೆ ಡಲ್ ಆಗಿರ್ತಾನೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಫ್ಯೂಚರಲ್ಲಿ ಅವ್ರಿಗೆ ಕಷ್ಟ ಓದ್ತಾರೆ ತುಂಬ ಕಡಿಮೆ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಹೇಳಿದೆ ನಾನು ಹ್ಞೂ ಸರಿ ಸರಿ ಕೊಡ್ತೀವಿ